ಹಾಡನ್ನು ಗಾಯನವನ್ನು ಪ್ರಭಾವಿಸಲು ಯಾವುದೇ ರೀತಿಯಾದಂಥ ದೈಹಿಕ ಅಥವಾ ಮುಖ ಭಾವಗಳನ್ನು ಬಳಸಿ ಬಳಸದೆ ಸಾಮಾನ್ಯವಾಗಿ ನಮ್ಮ ಒಂದು ಧ್ವನಿಯ ಮುಖಾಂತರ ಯಾವುದೇ ಒಂದು ಅಭ್ಯಾಸವನ್ನು ಮಾಡದೇ ಅಂದರೆ ಇನ್ನೂ ಉತ್ತಮವಾಗಿ ಬರಬೇಕು ಅನ್ನೋ ಒಂದು ಕಾರಣದಿಂದ ನಾವು ಪದೇ ಪದೇ ಅದನ್ನು ಅಭ್ಯಾಸ ಮಾಡ್ತಾ ಹಾಡನ್ನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀವಿ ಕುಡಿಯುವ ನೀರಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಏಕೆ ಅಂತಂದರೆ ನಾವು ಮನೆಯಲ್ಲಿ ಯಾವುದೇ ನೀರಾಗೋದನ್ನು ಕೂಡ ನಾವು ಸೇವಿಸ್ತೀವಿ ಹಾಗೆಯೇ ಖಾರದ ಆಹಾರವನ್ನು ಯಾವ ರೀತಿ ಅಂತಂದರೆ ನಾವು ಹಾಡು ಕಲಿತಾಯಿದ್ದೀವಿ ಅನ್ನೋ ಒಂದು ರೀತಿಯಾಗಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಖಾರ ಮತ್ತು ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಡಿ ಅಂತ ಎಲ್ಲಿಯೂ ಕೂಡ ನಾವು ಏನು ಇದನ್ನು ಬಯಸ್ತಾಯಿಲ್ಲ ಹಾಗಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುಗ ಯಾವ ರೀತಿಯಾಗಿ ನಾವು ಇರ್ತಿವೋ ಅದೇ ರೀತಿಯಾಗಿ ಕೂಡ ನಾವು ಅಭ್ಯಾಸದಲ್ಲಿ ನಿರಂತರವಾಗಿ ಇದೆ